ನಾನು ರೀಸೆಂಟಾಗಿ ಒಂದು ಹೆಡ್ಫೋನ್ಸ್ನ ಪರ್ಚೆಸ್ ಮಾಡಿದ್ದೆ ನೋಯ್ಸ್ ಕಂಪನಿಯಿಂದ ಒಂದು ಹೆಡ್ಫೋನ್ಸನ್ನ ಪರ್ಚೆಸ್ ಮಾಡಿದ್ದೆ ಅದು ಆನ್ಲೈನಿಂದ ಫಸ್ಟ್ ಪ್ರಾಡೆಕ್ಟ್ ನಾನು ಪರ್ಚೆಸ್ ಮಾಡಿರೋದು ಅದರಲ್ಲಿ ಏನೈತಂದರೆ ನನಗೆ ಅದು ಆಫರಲ್ಲಿ ಸಿಕ್ಕಿತ್ತು ನೋಯ್ಸ್ ಬಡ್ಸ್ ಕಂಪ್ನಿಯವರು ಆಫರಲ್ಲಿ ಇಟ್ಟಿದ್ರು ಆವಾಗ ತರ್ಸಿದೆ ನಾನು ಫ್ರೊಡೆಕ್ಟ್ನ ತರ್ಸಿದಾಗ ನನಗೆ ಅದು ಬಜೆಟ್ ಫ್ರೆಂಡ್ಲಿನು ಅನಿಸ್ತು ಅದೇನು ಅಷ್ಟೆನು ಜಾಸ್ತಿ ಅನಿಸ್ಲಿಲ್ಲ ಆಮೇಲೆ ಅದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು ನೋಯ್ಸ್ ವೈಸ್ ಮಾಸ್ ಬಾಸ್ ಆಮೇಲೆ ಸೌಂಡ್ಸು ಆಮೇಲೆ ಅದರದು ವಾಲ್ಯೂಮು ಅದೆಲ್ಲ ತುಂಬ ಚೆನ್ನಾಗ್ ಇತ್ತು ಆಮೇಲೆ ಅದ್ರ ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ಪು ಅಷ್ಟೇ ಚೆನ್ನಾಗಿತ್ತು ನಾನು ಒನ್ ಹಾಫ್ ಎನ್ ಹವರ್ ಆರ್ ಒನ್ ಹವರ್ ಚಾರ್ಜ್ ಮಾಡ್ತಿದ್ರೆ ನನಗೆ ಟೂ ಟು ತ್ರೀ ಡೇಸ್ ನನಗೆ ಸಿಕ್ತಿತ್ತು ನಾನು ಟ್ರಾವೆಲ್ ಮಾಡೋಕ್ಕಿನ್ನ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ ಟೂ ಟು ತ್ರೀ ಡೇಸಿಗೆ ಸೊ ಅದಕ್ಕೆ ನನಗೆ ಇದು ಹಾಫ್ ಅನ್ ಹವರ್ ಚಾರ್ಜ್ ಮಾಡೋದ್ರಿಂದ ನನಗೆ ಟೂ ಟು ತ್ರೀ ಡೇಸ್ ಇದು ಬಾಳಿಕೆ ಬರ್ತಿತ್ತು ಆಮೇಲೆ ಇದು ನಾನ್ ಬ್ರೇಕೇಬಲ್ಲು ಆಗಿತ್ತು ಕೆಳಗೆ ಎಲ್ಲಾದರು ಬೀಳಿಸಿದ್ರೆ ಒಡ್ದೋಗೊಲ್ಲ ಆಮೇಲೆ ಕ್ವಾಲಿಟೀನು ತುಂಬ ಚೆನ್ನಾಗಿತ್ತು ಆಮೇಲೆ ತುಂಬ ಹೇಳಬೇಕಂದ್ರೆ ಇದರದು ಏನಿದು ಎಮ್ ಆರ್ ಪಿ ತುಂಬಾ ಅಂದರೆ ಆಫ್ಫೋರ್ಡಬಲ್ ರೇಂಜಲ್ಲಿ ಇತ್ತು ಅಷ್ಟು ಜಾಸ್ತಿ ಇಲ್ಲ ಆಮೇಲೇ ಎಲ್ಲ ಹೇಳಬೇಕಂದ್ರೆ ಇದರದು ಕ್ವಾಲಿಟಿನು ತುಂಬ ಚೆನ್ನಾಗಿತ್ತು ಅಮೇಲೇ ಒಳ್ಳೆ ಪ್ರೈಸಲ್ಲು ಸಿಕ್ತು ಪ್ಲಸ್ ಚಾರ್ಜಿಂಗ ಕೇಬಲ್ಲು ಫ್ರೀಯಾಗಿ ಕೊಟ್ಟಿದ್ರು ಇವರು ಆಮೇಲೆ ಒಳ್ಳೆ ಪ್ರಾಡಕ್ಟ್ ಫಸ್ಟ್ ಪ್ರಾಡಕ್ಟ್ ಆನ್ಲೈನಲ್ಲಿ ಪರ್ಚೆಸ್ ಮಾಡಿದ್ದು ತುಂಬ ಒಳ್ಳೇದಿತ್ತು ಅಂತ ಹೇಳ್ತಿನಿ